ನನಗೆ ತುಂಬ ಇಷ್ಟವಾದ ಅಡುಗೆ ಅಂತ ಅಂದರೆ ಸೊಪ್ಪಿನ ಸಾಂಬಾರು ಮುದ್ದೆ ಅನ್ನ ಅಂದರೆ ತುಂಬ ಇಷ್ಟ ಯಾಕಂದರೆ ಸೊಪ್ಪಿನ ಸಾಂಬಾರಂತ ಇಷ್ಟ ಅಂತಂದರೆ ಸೊಪ್ಪು ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋದು ಒಂದು ಅದಕ್ಕೆ ನಮ್ಮ ಕಡೆಗೆ ಎಲ್ಲಾದ್ರೂ ಎಲ್ಲ ಥರದ ಕಾಳುಗಳ್ನ ಹಾಕಿ ಸೊಪ್ಪಿನ ಸಾಂಬಾರನ್ನ ಮಾಡ್ತಾರೆ ಎಲ್ಲ ಥರದ ಕಾಳು ಅಂತಂದರೆ ಈ ಕಡ್ಲೆಕಾಳು ಆಗಿರ್ಬೋದು ಆಮೇಲೆ ಬೇಳೆ ಆಮೇಲೆ ಅಲಸಂದೆ ಕಾಳು ಈ ಆಮೇಲೆ ಹೆಸ್ರುಕಾಳು ಈ ಥರದ ಸ್ವಲ್ಪ ಥರದ್ದು ಕಾಳುಗಳ್ನ ಹಾಕ್ತಾರೆ ಇನ್ನು ಸೊಪ್ಪು ಅಂತ ಬಂದರೆ ಸೊಪ್ಪು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನನಗೆ ಸೊಪ್ಪಿನ ಸಾಂಬಾರು ಅಂದರೆ ತುಂಬ ಇಷ್ಟ ಬಿಸಿ ಬಿಸೀದು ಊಟ ಮಾಡ್ತಿದ್ದರೆ ಒಂದು ಹೊಟ್ಟೆ ತುಂಬ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸತ್ತೆ ನನಗೆ ಹಾಗಾಗಿ ನನಗೆ ಸೊಪ್ಪಿನ ಸಾಂಬಾರು ಮಸೆದಿರೋದು ಅಂದರೆ ತುಂಬ ತುಂಬ ಇಷ್ಟ